ಯಾವುದೋ ಒಂದು ಸೋಶಿಯಲ್ ಮೀಡಿಯಾ ಅಲ್ಲಿ ನಿಮ್ಮ ಅಡ್ರೆಸ್ನ ನೋಡಿ ಈ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದು ಬಟ್ ನೀವು ಡಿಸ್ಪ್ಲೇಯಲ್ಲಿ ಕೊಟ್ಟಿರೋವಂಥ ಪ್ರಾಡಕ್ಟೇ ಬೇರೆ ಬಂದಿರೋವಂಥ ಪ್ರಾಡಕ್ಟೇ ಬೇರೆ ಕಲರ್ಸ್ ಬೇರೆ ಇದೆ ಕ್ಲಾತ್ ಸರಿ ಇಲ್ಲ ಯಾಕೆ ಈ ರೀತಿ ಮಾಡ್ತೀರಾ ಯಾಕೆ ಈ ರೀತಿ ಒಂಥರ ಹಗಲು ಮೋಸದ ಥರ ಅನಿಸ್ತಾಯಿದೆ ಮತ್ತು ನಿಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ನಿಮಿಗೆ ಕಾಂಟ್ಯಾಕ್ಟ್ ರೀಚಾಗದಿಲ್ಲ ಇದೆಲ್ಲ ಸರಿ ಇಲ್ಲ ಅನಿಸುತ್ತೆ